ಹಲೋ ಹೇಳಿ ಹೌದು ಮೇಡಮ್ ಹೇಳಿ

ಹಾಂ ಇದೆ ಅಲ್ಲ ಮೇಡಮ್ ಹೇಳಿ

ಹೌದಾ ಹ್ಞೂ

ಹೌದಾ ಹೌದು ಮೇಡಮ್ ಇಲ್ಲಿ ದಾವಣಗೆರೆ ಡಿಸ್ಟಿಕ್ನಲ್ಲೇ ಬರುತ್ತೆ ಅದು ಈಶ್ವರ ಟೆಂಪಲ್ ಈಶ್ವರ ದೇವಸ್ಥಾನ ಅಂತ ಇದೆ ಚೆನ್ನಾಗಿದೆ ಮೇಡಮ್ ಫಸ್ಟ್ ಟೈಮಾ ನೀವು ಬರ್ತಾ ಇರೋದು ಈಗ ಇಲ್ಲಿ ಹೌದಾ ಮೇಡಮ್ ಚೆನ್ನಾಗಿದೆ ಮೇಡಮ್ ಯಾವಾಗ ಬರಬೇಕಂತ ಅಂದ್ಕೊಡಿದ್ದೀರ ನೀವು ಹೌದಾ ಹ್ಞೂ

ಮೇಡಮ್ ದೇವಸ್ಥಾನ ತೆರೆಯೋದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂದರೆ ತೆರದ ತಕ್ಷಣ ಅವಾಗೆಲ್ಲ ಸ್ವಲ್ಪ ಅಭಿಷೇಕ ಎಲ್ಲ ಮಾಡ್ತಾರೆ ಶಿವನಿಗೆ ಹಾಂ ಅಭಿಷೇಕ ಪೂಜೆ ಎಲ್ಲ ನಡೆಯುತ್ತಾ ಇರುತ್ತೆ ನೀವು ಏನಾದರೂ ಮಂಗಳಾರ್ತಿ ಹತ್ತು ಗಂಟೆಗೆಲ್ಲ ಸ್ಟಾರ್ಟಾಗುತ್ತೆ ಮೇಡಮ್ ಅದು ಹೌದು ಮೇಡಮ್ ಹ್ಞೂ ನೀವು ಎಷ್ಟು ಗಂಟೆಗೆ ಬರ್ತೀರಂತ ಹೇಳಿ ನನಗೆ ಖಚಿತ ಸಮಯ ಖಚಿತಪಡಿಸಿದ್ರೆ ನಾನು ಇರ್ತೀನಿ ಮೇಡಮ್ ಅಲ್ಲೆ ಹ್ಞೂ

ಹಾಂ ಓಕೆ ಅದೇ ವಿಳಾಸ ಎಲ್ಲ ನಿಮಗೆ ಗೂಗಲ್ನಲ್ಲೇ ತೊಕೋಂತಿದ್ರೆ ಸರಿ ಇಲ್ಲ ನನಗೆ ಕ ಶೇರ್ ಮಾಡಕ್ಕೆ ಹೇಳಿದರೆ ನಾನು ಬೇಕಾದರೆ ಮಾಡ್ಸ್ಕೊಡ್ತೀನಿ ನಿಮಗೆ ಸರಿ ಮೇಡಮ್ ಸರಿ ಸರಿ ಸರಿ ಇದೇ ನಂಬರ್ಗೆ ವಾಟ್ಸ್ಯಾಪ್ ಇದೆ ಅಲ್ಲವಾ ನಿಮ್ಮದು

ಸರಿ ಮೇಡಮ್ ಹಾಗಿದ್ದರೆ ನಾನು ಇದೇ ನಂಬರ್ಗೆ ಕಳ್ಸ್ತೀನಿ ವಾಟ್ಸ್ಯಾಪ್ನಲ್ಲಿ ಇದ್ರ ವಿಳಾಸ ಕಳಿಸ್ತೀನಿ ದೇವಸ್ಥಾನದ್ದು ನೀವು ಒಂದು ಸಲ ಇಲ್ಲಿ ಬಂದ ಮೇಲೆ ನನಗೊಂದು ಕಾಲ್ ಮಾಡಿ ನೀವು ನಾನು ನಿಮಗೆ ಎಲ್ಲ ಗೈಡ್ ಮಾಡ್ತೀನಿ ಹೇಗೆ ಹೋಗೋದು ಏನು ಅಂತ ಹೌದು ಮೇಡಮ್ ಪ್ರಸಾದ ಪ್ರಸಾದ ಊಟ ಇರುತ್ತೆ ಪ್ರಸಾದ ಕೂಡ ಸ್ವೀಕರ್ಸ್ಬೋದು ನೀವು ಬೆಳಿಗ್ಗೆ ಕೂಡ ಈ ಥರ ಪುಳಿಯೋಗರೆ ಈ ಥರ ಎಲ್ಲ ಪ್ರಸಾದ ಕೊಡ್ತಾರೆ ನಾಷ್ಟಕ್ಕೆಲ್ಲ ಅದನ್ನು ಕೂಡ ಸ್ವೀಕರಿಸ್ಬೋದು ನಾನು ಬರ ನಾನು ಹೇಳ್ತೀನಿ ಮೇಡಮ್ ನೀವು ಒಂದ್ಸಾರಿ ಬಂದುಬಿಡಿ ಇಲ್ಲಿ ಬಂದು ನನಗೆ ಒಂದು ಕರೆ ಕೊಡಿ ನೀವು ನಾನು ನಿಮಗೆ ಎಲ್ಲ ಹೇಗೆ ಮಾಡೋದು ಏನೂಂತ ಏನಾದ್ರೂ ನೀವು ಪೂಜೆ ಮಾಡೋದಾದರೂ ಕೂಡ ನಾನು ನಿಮಗೆ ಹೇಳಿಕೊಡ್ತೀನಿ ಅಲ್ಲಿ ಪೂಜಾರಿಗಳು ಇರ್ತಾರಲ್ಲ ಎಲ್ಲರಿಗೆ ಎಲ್ಲ ನಿಮಗೆ ಭೇಟಿ ಮಾಡಸ್ತೇನೆ ಪೂಜಾರಿಗಳಿಗೆ ಅವ್ರಿಗೆ ನಿಮ್ಗೆ ಯಾವ ಥರ ಪೂಜೆ ಮಾಡಬೇಕು ಏನಾದ್ರೂ ವಿಶೇಷ್ವಾಗಿ ಏನಾದ್ರೂ ಮಾಡೋದಿದ್ದರೆ ಹೇಳಿ ಅವ್ರು ನಿಮ್ಗೆ ಎಲ್ಲ ಮಾಡಿಕೊಡ್ತಾರೆ ಸರಿ ಸರಿ ಸರಿ ಓಕೆ